ಹಾಂ ಸರ್ ನಮಸ್ತೆ ಸರ್ ಹಲೋ ಕ್ಲಿನಿಕ್ ಬಂದಿದ್ದೀನಿ ಹಲೋ ನಿನ್ನೆ ಅಶ್ವಿ ಅಶ್ವಿನಿ ಕ್ಲಿನಿಕ್ ಅಂತ ಬಂದಿದ್ವಿ ಸರ್ ಜ್ವರ ಇತ್ತು ಹಾಂ ಜ ಜ್ವರ ಇತ್ತು ನೆಗಡಿ ಕೆಮ್ಮು ಶೀತ ಇತ್ತು ಇಂಜೆಕ್ಶನ್ ಮಾಡಿದ್ದಿರಿ ಆದರೆ ಏನೂ ವಾಸಿ ಆಗಲೇ ಇಲ್ಲ ಸರ್ ಅದಕ್ಕೆ ನಾನು ಏನು ಊಟ ಮಾಡೋ ಚಳಿ ವಾತಾವರಣ ಅಲ್ಲವಾ ಈಗ ಸ್ವಲ್ಪ ಚಳಿ ವಾತಾವರಣ ಓಡಾಡ್ಬೌದಾ ಏನು ಅಂತ ಕೇಳೋಕ್ಕೆ ಸರ್ ಹೌದು ಸರ್ ನಾನು ಮೆಡಿಶನ್ ಎಲ್ಲ ತಗೊಂಡಿದ್ದೀವಿ ಹೌದು ಸರ್ ತಗೊತ ಇದ್ದೀವಿ ಅದೇ ಊಟ ಏನು ತೊಗೊಳ್ಳೋದು ಸರಿ ಸರ್ ಹ್ಞೂ ಸರಿ ಸರ್ ಹಾಂ ಹೇಳಿ ಸರ್ ಹೇಳಿ ಸರ್ ಚಳಿ ವಾತಾವರಣ ಇದೆಯಲ್ಲ ಸರ್ ಜಾಸ್ತಿ ಚಳಿ ವಾತಾವರಣದಲ್ಲಿ ಓಡಾಡಿ ಚಳಿ ವಾತಾವರಣ ಇದೆಯಲ್ಲ ಸರ್ ಚಳಿಲಿ ಓಡಾಡ್ಬೋದಾ ಏ ಹಾಂ ಸರ್ ಸರಿ ಸರ್ ಸರಿ ಸರ್ ಸರಿ

ಸರಿ ಸರ್ ಸರ್ ಹಾಂ ಸರಿ ಸರ್ ನಾಳೆ ಇನ್ನೊಂದು ಸರಿ ಬರ್ತೀನಿ ನೀವು ಈಗ ಕೊಟ್ಟಿರೋ ಮೆಡಿಶನಲ್ಲಿ ಏನು ಮೆಡಿಶನ್ ಏನೂ ಅಜ್ಜೆಸ್ಟೇ ಆಗಲಿಲ್ಲ ಸರ್ ಅದಕ್ಕೇ ಕೇಳಿದೆ ಸರಿ ಸರ್

ಓಕೆ ಸರ್ ನಾಳೆ ಬರ್ತೀನಿ ಸರಿ